ನನಗೆ ನೃತ್ಯ ಅಂದರೆ ತುಂಬ ಇಷ್ಟ ನಾನು ಯಾರಿಂದನು ಕಲ್ ನೃತ್ಯ ಕಲಿತಾ ಇಲ್ಲ ನಾನು ಎಲ್ಲ ಫಂಕ್ಷನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಪಾರ್ಟೀಸಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ನೃತ್ಯ ಮಾಡ್ತೀನಿ